ನಾವು ಈಗಾಗಲೇ ಅತ್ಯಂತ ಸ್ಮರಣೀಯ ಕೈವಲ್ ಕ್ರೈವಿನ್ ಟ್ರಿಪ್ಸ್ ಅಂದರೆ ಅಂದರೆ ಸಾಹಸ ಅಂದರೆ ಜಾಸ್ತಿ ಫಿಲಮ್ಗಳಲ್ಲಿ ಮತ್ತು ಕೋ ಕೋಟೆ ನಾಡು ಚಿತ್ರದುರ್ಗದಲ್ಲಿ ಅದರಲ್ಲಿ ಕ್ರೈವನ್ ಜಾಸ್ತಿ ಆಯಾ ಮಣ್ಣು ಬಿಲ್ಡಿಂಗ್ಗಳ್ ಹತ್ತದು ಮತ್ತು ಐತಿಹಾಸಿಕ ಕೋಟೆ ಹತ್ತಿ ಕೋತಿರಾಮನ್ನನ ಅವರು ಜಾ ಸಾಹಸಗಳು ಮಾಡೋದು ಅವೆಲ್ಲ ನೋಡಿದೀವಿ ಆಮೇಲೆ ಅದರಲ್ಲಿ ಯಾವ್ಯಾವುವು ಚೆನ್ನಾಗೇ ಹತ್ತುತ್ತರೆ ಹೆಂಗ್ ಹತ್ತುತ್ತರೆ ಏನು ಅಂತ ಅಂತ ಭಯನೂ ನೋಡ್ತಿದ್ವಿ ಸಾಹಸ ಮಾಡೋವಾಗ ಎಷ್ಟು ಸಾಹಸ ಮಾಡಿದರೂ ಸಾಲದು ಇನ್ನೂ ಮುಂದೆ ಐಕಾನ್ ಆಗಿ ಬೆಳೀಬೇಕು ಅನ್ನೋ ಆಸೆ ಇರುತ್ತೆ ಹಾಗಾಗಿ ಸಾಹಸಗಳು ಭಯ ತನ್ನ ಜೀವದ ಭಯ ಹಂಗನ್ನು ತೊರೆದು ತಾ ಸಾಹಸಗಳನ್ನು ಮಾಡ್ತಾರೆ ಭಯಾನಕವಾಗಿಯೂ ಇರ್ತದೆ ಮತ್ತು ಅವನು ಜನಗಳಿಗೆ ಆಶ್ಚರ್ಯವಾಗಿಯೂ ಇರ್ತದೆ ನೋಡೋಕ್ಕೆ ಹೆಂಗೇ ಏನು ಅಂತ ಭಯನೂ ಇರ್ತದೆ ಅದರಲ್ಲಿ ಟ್ರಿಪ್ಸು ಅಂದರೆ ಈ ಪೌಡ್ರು ಅವು ಇವು ಹಚ್ಕಣದು ಅವು ಮಾಡ್ತಾರೆ ವ್ಯಾಯಾಮ ಮಾಡ್ತಾರೆ ಅದರಾಗೇ ಮತ್ತು ಅದು ಸಾಹಸಗ್ಳು ಸ್ಟ್ರೆಂಥ್ ಸ್ಟೆಂಟ್ಗಳು ಆಮೇಲೆ ಏನೇನೋ ಅವ್ಕೇನೇನು ಬೇಕೋ ಅವು ಗೊತ್ತಿಲ್ಲ ನನಗಷ್ಟು ಬಾ ಬೇಕಾದಷ್ಟು ಮಾಡ್ತಾರೆ ಸ್ಟೆಂಟ್ಗಳೆಲ್ಲ ಅವುನ್ನ ನೋಡಿ ನಮಗೇ ಒಂಥರ ಭಯ ಸ್ ಆಗುತ್ತೆ ಸಾಹಸವು ಎಷ್ಟು ಚೆನ್ನಾಗಿ ಮಾಡ್ತಾರಲ್ಲ ಅಂತ ಫಿಲಂಗೊಳಗೆ ದ್ ಧಾರಾವಾಹಿಗೊಳಗೆ ನೋಡಿರದು ಜಾಸ್ತಿ ಅಂದರೆ ನಾವು ಕೋಟೆನಾಡಲ್ಲಿ ಹೋದಾಗ ಕೋತಿರಾಮನ್ನ ಅವ್ರನ್ನು ಮಾತ್ರ ಸಾಹಸ ಮಾಡೋದನ್ನು ನೋಡಿದ್ದೀನಿ